ಹಾಂ ಹಲೋ ಹಾಂ ಸರ್ ನಮಸ್ತೆ ನಾನು ವಿಜಯ್ ಅಂತ ಹೇಳಿ ಸರ್ ಟು ವಿಲರ್ ರೆಂಟಿಂಗ್ ಆಫೀಸಾ ಸರ್ ಇದು ಟು ವಿಲರ್ ರೆಂಟಿಗ್ ಕೊಡ್ತಾರಲ್ವಾ ಅದ್ರ ಆಫೀಸಾ ಇದು ಹೇಗೆ ಹಾಂ ಸರ್

ವಿನಾಯಕ ಶೋರೂಮಾ ಸರ್ ನಮಸ್ತೆ ನಮಗೆ ಆ್ಯಕ್ಚುಲಾಗಿ ನನಗೆ ಒಂದು ಟು ವಿಲರ್ ರೆಂಟಿಗೆ ಬೇಕಿತ್ತು ಅದಕ್ಕೋಸ್ಕ್ರ ನನಗೆ ಹಾಂ ವಿತ್ ಗೇರ್ ವಿತ್ ಗೇರ್ ಗಾಡಿಗಳೇ ಬೇಕಾಗುತ್ತೆ ಬಟ್ ಯಾವ ರೀತಿ ನಿಮ್ಮ ಟ್ಯಾರಿಫ್ ಯಾವ ಥರ ಇರುತ್ತೆ ಯಾವ ಥರ ಹೇಳ್ತೀರಾ ನೀವು ವಾರಕ್ಕೆ ಕೊಡ್ತೀರಾ ಅಥವಾ ಪರ್ ಡೇ ಮಾಡ್ತೀರಾ ಅಥ್ವಾ ತಿಂಗಳ ತಗೊಂಡರೆ ಬೇರೆ ಇರುತ್ತಾ ಯಾವ ಥರ ಇರುತ್ತೆ ಸರ್ ನಿಮ್ಮಲ್ಲಿ ಹಾಂ ಪೆಟ್ರೋಲ್ ಬಿಟ್ಟು ನಾವು ಐನೂರು ರೂಪಾಯಿ ಕೊಡಬೇಕಾಗತ್ತೆ ಸರಿ

ಹಾಂ ಸರಿ

ಗಾಡಿನ ನಿಮ್ಮ ಹ್ಯಾಂಡ್ಓವರಲ್ಲೇ ಕೊಟ್ಟು ಹೋ ಕೊಟ್ಟು ಹೋಗಬೇಕಾಗತ್ತಾ ಹಾಂ ಸ

ರಿಜಿಸ್ಟ್ರೇಷನ್ ಅಂತ ಹೇಳಿದ್ರೆ

ಹಾಂ ಸರಿ ಸರಿ ಹಾಗೇ ಇರ್ತೇವೆ ಹಾಗೇ ಕೊಡ್ತೇವೆ ಅಲ್ಲಪ್ಪ ಅದಕ್ಕೆ ಇನ್ಶುರೆನ್ಸ್ ಇರುತ್ತಲ್ಲವಾ ಇನ್ಶುರೆನ್ಸ್ ಇಲ್ಲವಾ ನಿಮ್ಮ ಗಾಡಿಗಳಿಗೆ ಹಾಂ ಇನ್ಶುರೆನ್ಸ್ ಇದ್ದಾಗ ನಾವು ಅದು ಆ ರೀತಿ ಆದಾಗ ಸರಿ ಬಟ್ ಇನ್ಶುರೆನ್ಸ್ ಇದ್ದೆ ಇಲ್ಲದೆ ಇದ್ದರೆ ನಮ್ಮ ಗಾಡಿಗೆ ನಮ್ಮ ಕೈಯಲ್ಲಿ ಕೊಡಕ್ಕಾಗಲ್ಲಲ್ವ ಅದಕ್ಕೋಸ್ಕರ ಇನ್ಶುರೆನ್ಸ್ ಇದೆ ತಾನೇ ನಿಮ್ಮ ಗಾಡಿಯಲ್ಲಿ ಆ ರೀತಿಯಾ ಸರಿಯಪ್ಪ ಆಗ್ಬೋದು ಹಾಂ ಸರಿಯಪ್ಪ ಅದು ಡಾಕ್ಯುಮೆಂಟೇಶನ್ ಹಾಗಾರೆ ಆಧಾರ್ ಕಾರ್ಡ್ ಒಂದು ಆದರೆ ಸಾಕಾಗುತ್ತಲ್ಲ ನಿಮಗೆ

ಸರಿ ನಂತರ ನಿಮಗೆ ಒಂದು ವಾರಕ್ಕೆ ಏನಾದರೂ ಬುಕ್ ಮಾಡ್ಕೊಂಡು ನಮ್ಗೆ ಏನಾದ್ರು ಡಿಸ್ಕೌಂಟ್ಸ್ ಏನಾದ್ರು ಸಿಗುತ್ತೇನಪ್ಪ ನಾನು ಕೇಳ್ತಿರೋದು ಡಿಸ್ಕೌಂಟ್ ಅಪ್ಪ ಗಾಡಿಯಲ್ಲ ಹಾಂ ಈಗ ಡಿಸ್ಕೌಂಟ್ ಹೇಳ್ಬೇಕಲ್ಲ ಅದು ಮಾತಾಡಲಿಕ್ಕಾಗತ್ತಾ ನೀವು ಎಷ್ಟು ಹೇಳ್ತೀರಾ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿ ನಾ ನಿಮ್ಮ ಏಜನ್ಸಿ ಮುಖಾಂತರ ತಗೊಬೋದು ಇಲ್ಲ ಅಂದರೆ ನಾನು ಬೇರೆ ಕಡೆ ಎಲ್ಲಾದ್ರೂ ನೆಗೋಷಿಯೇಟ್ ಮಾಡ್ಕೊಬೋದಲ್ಲವಾ ಹಾಂ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಡಿಸ್ಕೌಂಟ್ಸ್ ಏನಾದರೂ ಇದೆಯಾ ಇಲ್ಲವಾ

ಸರಿಯಪ್ಪ ಆಯಿತು ನಾನು ವಿಚಾರಿಸಿ ನಿನಗೆ ಹೇಳ್ತೀನಪ್ಪ ತ್ಯಾಂಕ್ ಯು ತ್ಯಾಂಕ್ ಯು ಅಪ್ಪ